ಅಲೋ ಗುಂಡಪ್ಪ ಹ್ಞೂಂ ರೀ ಹ್ಞೂಂ ಬಂಗಾರ ನಮ್ಮದು ಅದು ಬಿಸ್ಕಿಟ್ ಬಂಗಾರ ಅದ ರೀ ನಂಬಲ್ಲಿ ಹಾಂ ನಿಮ್ಗೆ ಕೊರ್ಳಾಗ ಚೈನ್ ಸರ ಬೇಕು ಅಂದ್ರೆ ಚೈನ್ ಸರ ನೆಕ್ಲೇಸ್ ಬೇಕು ಅಂದ್ರೆ ನೆಕ್ಲೇಸ್ ಕೊ ಮಾಡ್ತೇವೆ ಯಾವ್ದು ಮಾಡಿ ಮಾಡಿ ಅಂದ್ರೆ ಅದು ಮಾಡ್ತೇವೆ ರೀ ಹಾಂ ಮಾಡ್ತೇವೆ ರೀ ಹಾಂ ಎಲ್ಲ ಮಾಡಿ ಕೊಡ್ತೇವೆ ಏನಂತ ಹಾಂ ಹಾಂ ಹಾಂ ರೀ ನಮ್ಮನ್ನ ಭೀ ಅವಾ ಭಾರಿ ಕನ್ವಿಲ್ ಸಿಗ್ತವಾ ನಾಲ್ಕೈದು ನಮೂನಿ ಅವ

ಹ್ಞೂಂ ಕೊಳ್ಳೆಗಾಲ್ದ ಚೈನ್ ಭಾರಿ ಕಂತು ಚೈನ್ ಭೀ ಮಾಡ್ತೇವೆ ನಿಮ್ಗೆ ಯಾವ್ದು ಬಂತು ಅದು ಮಾಡಿ ಕೊಡ್ತೇವೆ ರೀ

ರೇಟ್ ಅದೆ ರೇಟ್ ಅದ ರೀ ಯಾ ಚಿನ್ನ ಯಾವ್ದಾದರೂ ಹ್ಞೂಂ ರೇಟು ಹೆಚ್ಚು ಕಮ್ಮಿ ಮಾಡೋಕೆ ಬಳಿ ಮ ಬಿಸ್ಕಿಟ್ ಬಂಗಾರ ನಂಬಳಿ ಪಾಲ್ತಿ ಕಿಲಾವ್ ಹ್ಞೂಂ ಮತ್ತು ಬಾಕಿ ಅಲ್ಸದು ಎಲ್ಲ ಅದು ಕರ್ಬೋದು ಖರ್ಚು ಮಾಡ್ತಾರ್ರೀ ನಾವು ಹಂಗೆ ಮಾಡೋದೆ ಒ ನಮ್ದು ಗಿರಾಕಿ ಹೋಯ್ತದಂದು ಕಲ್ಬೆರ್ಕೆ ಮಾಡೋಕೆ ಬರೋ ರೀ ಓ ನಮ್ಮ ಮ್ಯಾಲ ಬಂದ್ರೆ ನಾವು ಬರೋಬ್ಬರಿ ನಿಕ್ಕನೆ ಕೊಡ್ತೀವಿ ದಮ್ಮ ಹೆಚ್ಚು ಮಾಡೋಕೇನು ಜೋಳ ಅಕ್ಕಿ ಅವು ಏನು ರೀ ಬಂಗಾರ ರೇಟ್ ತೋಲ್ ಪಿರ್ಯಾಗದಾ ಹ್ಞೂಂ ಆಕಳಿಗೆ ನೀವು ಖರ್ಚು ಮಾಡಿದ್ರ ಕಮ್ಮಿ ಮಾಡ್ತೇವೆ ನೋಡಿರಿ

ಹಾಂ ನೀವು ಬರೋಬ್ಬರಿ ನಮ್ಗೆ ಫೋನ್ ಮಾಡಿರಿ ಎಲ್ಲ ತಯಾರು ಮಾಡಿ ಇರ್ತೇವೆ ರೀ ಏಸ್ ದಿನ್ದಾಗ ಬೇಕು ನಿಮ್ಗೆ ನಾನು ಇವತ್ತು ಚೌದ ಅದ ರೀ ಹ್ಞೂ ನಾಳೆಗೆ ಸೌದ ತಾರೀಕು ಬರ್ರಿ ಹ್ಞೂಂ ಬ ಹ್ಞೂಂ ಪಂದ್ರಕ್ಕೆ ಎಲ್ಲ ಮಾಡಿ ಇಕ್ತೇವೆ ಸೋಲಾಕ್ಕೆ ಬರ್ರಿ ನೀವು

ಹಾಂ ಇಕ್ಕೋಣ ರೀ